ಹಾಂ ಹೇಳಿ ಹಾಂ ಏನು ಪ್ರಾಬ್ಲಮ್ ಇತ್ತು

ವ್ಯಾಕ್ಸಿನ್ನ ತೊಗೊಂಡಿದ್ದೀರಾ ಹಾಂ ಇಲ್ಲ ಆ ಥರಕ್ಕೆ ನಾನು ಕೋವಿಡ್ ನೈನ್ಟೀನ್ ಈಗ ಆಲ್ಮೋಸ್ಟ್ ಅದೆಲ್ಲ ಕಡಿಮೆಯಾಗಿದೆ ವ್ಯಾಕ್ಸಿನ್ ಹಾಕಿದ್ರಿಂದ ಬಂದಿರೋಲ್ಲ ಈಗ ವೆದರ್ ಬೇರೆ ಇದೇ ಥರ ಇದೆಯಲ್ಲ ಸ್ವಲ್ಪ ಈಗ ಎಲ್ಲರ ಮನೆಯಲ್ಲೂ ಅದೇ ಪ್ರಾಬ್ಲಮ್ ಆಗಿಬಿಟ್ಟಿದೆ ಕೆಮ್ಮು ನೆಗಡಿ ಜ್ವರ ಹಾಂ ಸ್ವಲ್ಪ ಅದೇ ಪ್ರಾಬ್ಲಮ್ ಆಗಿದೆ ನೀವು ಆ ಥರ ಕೋವಿಡ್ ನೈನ್ಟೀನ್ ಬಗ್ಗೆ ಹೆದ್ರಿಕೊಳ್ಳೋದೇನಿಲ್ಲ ನಿಮ್ಗೆ ಹಾಗೂ ಏನಾದರೂ ಡೌಟಿದೆ ಅಂದರೆ ಬನ್ನಿ ಟೆಸ್ಟ್ ಮಾಡೋಣ ಹಾಂ ಕ್ಲಿನಿಕ್ಕು ನಮ್ಮದು ಸಂಜೆ ಫೈವ್ ಒ ಕ್ಲಾಕಿಗೆ ಓಪನ್ ಮಾಡ್ತೀವಿ ಸಂಜೆ ಫೈವ್ಯಿಂದ ನೈಟ್ ಟೆನ್ವರೆಗೂ ಇರುತ್ತೆ ಹಾಂ ಇಲ್ಲ ಈಗ ಒಂದು ಮಾಮೂಲಿ ಎಲ್ಲರಿಗೂ ಮನೆಯಲ್ಲಿ ಎಲ್ಲರಿಗೂ ಪ್ರಾಬ್ಲಮ್ ಇದೆಯಾ

ಏನಿಲ್ಲ ಈಗ ಮಧ್ಯಾಹ್ನ ಒಂದು ಡೊಲೋ ಫಿಫ್ಟಿ ಮಾತ್ರೆ ತೊಗೊಂಡಿರಿ ಈಗ ಮಧ್ಯಾಹ್ನ ಊಟ ಮಾಡ್ತೀರಲ್ಲ ಊಟ ಮಾಡಿದ ತಕ್ಷಣ ಮಧ್ಯಾಹ್ನ ಒಂದು ಡೊಲೋ ಸಿಕ್ಸ್ ಫಿಫ್ಟಿ ಮಾತ್ರೆ ತೊಗೊಂಡಿರಿ ಡೊಲೋ ಸಿಕ್ಸ್ ಫಿಫ್ಟಿ ಮಾತ್ರೆ ಆದಮೇಲೆ ಹಾಂ ಮಾಮೂಲಿ ಹಾಂ ಮಾಮೂಲಿ ಬಿಸ್ನೀರು ಕುಡೀರಿ ಮೇಯ್ನಾಗಿ ಬಿಸ್ನೀರು ಕುಡೀರಿ ರಸಮ್ ಸ್ವಲ್ಪ ರಸಮ್ ಐಟಮ್ ಏನಾದ್ರು ಊಟ ಮಾಡಿ ಖಾರದ್ದು ಏನೂ ಜಾಸ್ತಿ ತಿನ್ನಬೇಡಿ ಒಂದ್ಸಲ ಸಂಜೆ ಬನ್ನಿ ಯಾವುದಕ್ಕೂ ನಿಮಗೆ ಚೆಕ್ ಮಾಡ್ತೀನಿ ಒಂದ್ಸಲ ಏನೇನು ಇದೆ ಅಂತ ಹಾಂ ಬನ್ನಿ ಬನ್ನಿ ಆರು ಗಂಟೆ ಮೇಲೆ ಬನ್ನಿ ಹಾಂ ಒಟ್ಟಿಗೆ ನಿಮ್ಮ ದೊಡಪ್ಪನನ್ನೂ ಕರ್ಕೊಂಡ್ಬಂದ್ಬಿಡಿ ಇಬ್ರಿಗೂ ಒಟ್ಟಿಗೆ ಚೆಕ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್